ನಾನು ಜನಪದ ವಾದ್ಯ ಪರಿಕರಗಳಾದ ತಾಸೆ ಡೋ ಚೆಂಡೆ ಅಥವಾ ಕಂಜೀರ ಡೋಲಕ್ ಇಂತಹ ಪಕ್ಕ ವಾದ್ಯಗಳ ಜೊತೆ ಹಾಡಲು ಬಯಸ್ತೇನೆ ಯಾಕೆಂದರೆ ಇದೆಲ್ಲ ವಾದ್ಯ ಪರಿಕರಗಳು ಶೃತಿ ಬ್ಲ್ಯಾಕ್ ಬ್ಲ್ಯಾಕ್ ಟು ಅಥವಾ ಜಿ ಶಾರ್ಪ್ ಇರುವುದ್ರಿಂದ ನನ್ನ ವಾಯ್ಸ್ಗೆ ಜನಪದ ವಾದ್ಯ ಪರಿಕರಗಳೇ ಉತ್ತಮವಾಗಿ ಸೂಟ್ ಆಗ್ತದೆ ಸೊ ಆದ್ದರಿಂದ ನಾನು ಅಂತಹ ವಾದ್ಯ ಪರಿಕರ ಪರಿಕರಗಳ ಜೊತೆನೆ ಜಾಸ್ತಿ ಹಾಡ್ತಾ ಹಾಡುವ ಪ್ರಯತ್ನ ಪ ಮಾಡ್ತಾಯಿದ್ದೇನೆ ನಾನು ನುಡಿಸಿಕೊಂಡು ತಾಸೆಯನ್ನು ನುಡಿಸಿಕೊಂಡು ಕಂಗಿಲಿನ ಹಾಡನ್ನು ಹಾಡ್ತೇನೆ ಕಂಜೀರ ನುಡಿಸಿಕೊಂಡು ಕಂಸಾಳೆ ಹಾಡುಗಳನ್ನು ಹಾಡ್ತೇನೆ ಅಲ್ಲದೆ ಫೋಕ್ ಬ್ಯಾಂಡ್ನ ದಿವಸ ಸುಮಾರು ಜಂಬೆ ನಗಾರಿ ತಮಟೆ ಡೋಲಕ್ ಸಮ್ಮೇಳನ ತಾಸೆ ಚೈನೋ ಬ್ಲಾಕ್ ಗೆಜ್ಜೆಗಳು ಇದರ ಜೊತೆ ಒಂದಿಷ್ಟು ಹಾಡುಗಳನ್ನು ಹಾಡುವಂಥ ಪ್ರಯತ್ನ ಮಾಡಿದ್ದೇನೆ ಸೋ ನನ್ನ ವಾಯ್ಸ್ಗೆ ಅದೇ ಸೂಟ್ ಆಗೋದರಿಂದ ಜಾಸ್ತಿ ವಾ ಜನಪದ ವಾದ್ಯ ಪರಿಕರಗಳನ್ನೇ ನಾನು ನುಡಿಸ್ತೇನೆ ನಾಟಕಕ್ಕೆ ಬಂದಾಗ ನಾಟಕದ ಜೊತೆ ತಬಲ ಜಂಬೆ ಡೋಲಕ್ ಕಾಂಗೋ ತಿಂಕು ಬಡಗಿನ ಚೆಂಡೆ ಜೊತೆ ಜನಪದ ಚೆಂಡೆಗಳನ್ನು ಹಾಕ್ಕೊಂಡು ತಾಸಿಗಳನ್ನು ಹಿಡ್ಕೊಂಡು ದುಡಿಗಳನ್ನು ಹಿಡ್ಕೊಂಡು ನಾಟಕದ ಅದೆಷ್ಟೋ ಹಾಡುಗಳನ್ನು ಹಾಡುವಂತ ಪ್ರಯತ್ನ ಮಾಡಿದ್ದೇನೆ ಸೊ ನನಗೆ ಅಂತಹ ವಾದ್ಯ ಪರಿಕರಗಳೇ ನನ್ನ ನನಗೆ ತುಂಬ ನಾನು ಹಾಡಲು ಇಷ್ಟ ಪಡ್ತೇನೆ ಅಂತಹ ವಾದ್ಯ ಪರಿಕರಗಳ ಜೊತೆ ಅಲ್ಲದೆ ಭಜನೆಗೆ ಬಂದಾಗ ತಬಲ ಮತ್ತೆ ಡೋಲಕ್ ಕೊಳಲು ಇದ್ರ ಜೊತೆ ಹಾಡುವಂಥ ಪ್ರಯತ್ನ ಪಟ್ಟಿದ್ದೇನೆ ನಾನು ಒಬ್ಬ ಜನಪದ ಹಾಡುಗಾರ ಆದ್ದರಿಂದ ಹಾರ್ಮೋನಿಯಮ್ಮು ತಬಲ ಅಂದರೆ ಶಾಸ್ತ್ರೀಯ ವಾದ್ಯ ಪರಿಕರಗಳ ಜೊತೆ ನಾನು ಹಾಡುವಂಥ ಪ್ರಯತ್ನ ಪಡುವುದಿಲ್ಲ ಯಾಕೆಂದರೆ ಅದಕ್ಕೆ ಶಿಷ್ಟ ಸಂಸ್ಕಾರದ ಹಾಡುಗಳನ್ನೇ ಹಾಡಬೇಕು ಸೊ ಆದ್ದರಿಂದ ಇಲ್ಲೂ ಕೂಡ ಅಂತ ಪ್ರಯತ್ನ ಪಡಲಿಕ್ಕೆ ನಮ್ಮ ವಾಯ್ಸ್ಗೆ ಯಾವ್ದು ಸೂಟ್ ಆಗುತ್ತೆ ಅಂತ ವಾದ್ಯ ಪರಿಕರಗಳನ್ನೇ ಹಿಡ್ಕೊಂಡು ಕಲಾವಿದ್ರು ಹಾಡಿದರೆ ಉತ್ತಮ ಆದ್ದರಿಂದ ಜನಪದದ ವಾದ್ಯ ಪರಿಕರಗಳ ಜೊತೆ ನಾನು ಹಾಡಲಿಕ್ಕೆ ತುಂಬ ಇಷ್ಟ ಪಡ್ತೇನೆ